ನಾನು ಅಂಗನವಾಡಿಯಲ್ಲಿ ಫಷ್ಟು ಓದುತ್ತಾ ಇದ್ದೆ ಅಂಗನವಾಡಿಯಲ್ಲಿ ಓದ್ತಿರಬೇಕಾದ್ರೆ ಅಲ್ಲಿ ಮಾಮೂಲಿ ಕಪ್ಪೆ ಕುಪ್ಪ ಆಟ ಓಡಾಟ ಚೇರ್ ಆಟ ಎಲ್ಲನೂ ಆಡಿಸ್ತಾಯಿದ್ರು ಅವಾಗ ನಾನು ತುಂಬ ಚಿಕ್ಕವಳಿದ್ದೆ ಅವಾಗ ನನಗೆ ಫಸ್ಟ್ ಪ್ರೈಝ್ ಬಂದಿತ್ತು ರನ್ನಿಂಗಲ್ಲಿ ಕಪ್ಪೆ ಕುಪ್ಪ ಆಟದಲ್ಲಿ ಥರ್ಡ್ ಪ್ರೈಝ್ ಬಂದಿತ್ತು ಅದಾದ್ಮೇಲೆ ಒಂದನೇ ಕ್ಲಾಸಿಗೆ ಜಾಯ್ನ್ ಆದೆ ಒಂದನೇ ಕ್ಲಾಸ್ ಆದಮೇಲೆ ಅಲ್ಲಿ ನಾನು ಒ ಒಂದನೇ ಕ್ಲಾಸಲ್ಲಿ ಹ ಏಣಿ ಏಣಿ ಹತ್ತಿ ಇಳಿಯುವ ಆಟ ಮತ್ತೆ ಗೋಣಿ ಚೀಲ ಹಾಕೋ ಆಟ ಗೋಣಿ ಚೀಲನ ಹಾಕೊಂಡು ಕಪ್ಪೆ ಕುಪ್ಪ ಮಾಡಿಕೊಂಡು ಹೋಗೋದು ಇಷ್ಟು ಅಂತ ಇರುತ್ತೆ ಅಷ್ಟು ಹಂಗೇನೆ ಅಂದರೆ ಕಿಲೋಮೀಟರ್ದು ಓಡಾಟ ಇರ್ತಿತ್ತು ಆಮೇಲೆ ನಡ್ಕೊಂಡು ಹೋಗೋದು ಕೂಡ ಇರ್ತಿತ್ತು ನಡ್ಕೊಂಡು ನಾವು ಇಷ್ಟು ದೂರ ಹೋಗ್ಬೇಕು ಇಷ್ಟು ನಿಮಿಷದಲ್ಲಿ ಅಂತ ಹೇಳ್ತಿದ್ರು ಅದರಲ್ಲಿ ನಂಗೆ ಯಾವುದೇ ಪ್ರೈಝು ಬರಲಿಲ್ಲ ಅದಾದ್ಮೇಲೆ ಚೇರ್ ಆಟ ಚೇರ್ ಇಟ್ಬಿಟ್ಟು ಸುತ್ತಲೂ ಓಡಾಡಬೇಕು ಸುತ್ತ ಓಡೋ ಸುತ್ತ ಅದರ ಸುತ್ತ ಓಡಿದಾಗ ಅಲ್ಲಿಂದ ನಮಗೆ ಆ ಸುತ್ತ ಓಡಿ ಕೊನೆಗೆ ಒಂದೊಂದು ಚೇರು ಒಂದೊಂದು ಚೇರು ಈಗ ಒಂಬತ್ತು ಜನ ಇದ್ದರೆ ಹೆಂಟ್ ಚೇರ್ ಇಡೋದು ಆರು ಜನ ಇದ್ದರೆ ಐದು ಚೇರ್ ಇಡೋದು ಈ ಥರ ಚೇರ್ಗಳಿಟ್ಟು ಅಲ್ಲಿ ಕೊನೆಗೆ ಆಟಾನ ಆಡ್ತಾಯಿದ್ವಿ ಅವಾಗ ನಮಗೆ ಚೇರ್ ಇಟ್ಬಿಟ್ಟು ಆಟ ಆಗ ಆಡೋದ್ರಲ್ಲಿ ನನಗೆ ಅವಾಗ ಗೆದ್ದಿದ್ದೆ ಸೆಕೆಂಡ್ ಪ್ರೈಝ್ ಏನೋ ಬಂದಿತ್ತು ಅದಾದ್ಮೇಲೆ ಹೊಸ ಎರಡನೇ ಕ್ಲಾಸಿಗೆ ಹೋದೆ ಆಗ ಪೇಂಟಿಂಗ್ ಮಾಡೋದು ರಂಗೋಲಿ ಬಿಡ್ಸೋದು ಆಮೇಲೆ ನ ನಿಂಬೆ ಹಣ್ಣನ್ನ ಚಮಚದಲ್ಲಿ ಬಾಯಿ ಇಟ್ಕೊಂಡು ಬಾಯಲ್ಲಿ ಕಚ್ಕೊಂಡು ನೂರು ಮೀಟ್ರ್ ಓಡಬೇಕು ಅಂತ ಇರೋದು ಈ ಥರ ಎಲ್ಲ ಆಟಗಳು ಇರ್ತಿತ್ತು ಆಗ ಅದರಲ್ಲಿ ನನಗೆ ನಿಂಬೆ ಹಣ್ಣು ಇಟ್ಕೊಂಡು ಓಡೋದರಲ್ಲಿ ಫಸ್ಟ್ ಪ್ರೈಝ್ ಬಂದಿತ್ತು ಆಮೇಲೆ ಬೆಂಚ್ ಮೇಲೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಬಿಟ್ಟು ಅದರೊಳಗಡೆ ಒಂದು ರೂಪೀ ಕಾಯಿನ ಹಾಕ್ಬಿಟ್ಟು ಆ ಒಂದು ರೂಪೀ ಕಾಯಿನ್ನ ನಮಗೆ ಗೊತ್ತಿಲ್ದಿದ್ದಂತೆ ಕಣ್ಣು ಮುಚ್ಬಿಟ್ಟು ಹಾಕ್ತಿದ್ದರು ಆಗ ಒಂದು ರೂಪೀ ಕಾಯಿನ್ನ ನಾವು ಬಾಯಲ್ಲಿ ಹಿಂದೆ ಕೈ ಕಟ್ಕೊಂಡು ಬಾಯಲ್ಲಿ ಉಫ್ ಉಫ್ ಅಂದು ಆ ಕಾಯಿನ್ನ ಬಾಯಲ್ಲಿ ಕಚ್ಕೊಂಡು ನಮ್ಮ ಮುಂದೆ ಒಂದು ಡಬ್ಬ ಇರ್ತಿತ್ತು ಅದಕ್ಕೆ ತಗೊಂಡೋಗಿ ಹಾಕ್ಬೇಕಿರ್ತಿತ್ತು ಈ ತರ ಆಟ ಆಡದೆ ಅದ್ರಲ್ಲಿ ನನಗೆ ಯಾವುದೇ ತರಹ ಅಂತ ಬಹುಮಾನ ಬರಲಿಲ್ಲ ಮೂರನೇ ಕ್ಲಾಸ್ಗೆ ಹೋದೆ ರಸಪ್ರಶ್ನೆಗೆ ಪ್ರತಿಭಾ ಕಾರಂಜಿ ಅಂತ ಇರುತ್ತೆ ಅದ್ರಲ್ಲಿ ರಸಪ್ರಶ್ನೆ ಅಂತ ಇತ್ತು ಆ ರಸಪ್ರಶ್ನೆನ ಆಡಿದೆ ಅಲ್ಲಿಯೇ ನನಗೆ ಫಸ್ಟ್ನೇ ಪ್ರೈಝೇ ಬಂತು ಆಮೇಲೆ ತಾಲ್ಲೂಕು ಮಟ್ಟ ಅಂತ ಇತ್ತು ಕ್ವೆಶ್ಚನ್ಗಳು ಕೇಳಿದಾಗ ನಾವು ಉತ್ತರ ಹೇಳೋದು ಈ ಥರ ಮಾಡ್ತಿದ್ದೆನೋ ಅವಾಗ ಕೂಡ ನಮಗೆ ಅಲ್ಲಿ ತಾಲ್ಲೂಕು ಮಟ್ಟದಲ್ಲೂ ಕೂಡ ವ ಪ್ರಥಮ ಬಹುಮಾನ ಬಂತು ಜಿಲ್ಲಾ ಮಟ್ಟ ಅಂತ ಇತ್ತು ಜಿಲ್ಲಾ ಮಟ್ಟಕ್ಕೆ ಹೋದಾಗ್ಲು ಪ್ರಥಮ ಬಹುಮಾನ ಬಂದಿತ್ತು ಅದಾದರೆ ಅದೇ ಲಾಸ್ಟು ನಮಗೆ ಅವಾಗ ಮೆಡಲು ಮತ್ತೆ ಸರ್ಟಿಫಿಕೇಟ್ಗಳು ಬಂದಿತ್ತು ನಂತರ ಐದನೇ ಕ್ಲಾಸಲ್ಲಿ ನಮಗೆ ಜೋಕಾಲಿ ಹೇಳ್ಕೊಡ್ತಿದ್ದರು ಮತ್ತೆ ಕಪ್ಪೆ ಗುಪ್ಪ ಆಟ ಹೇಳ್ಕೊಡ್ತಿದ್ರು ಓಡೋದು ಹೇಳ್ಕೊಡ್ತಿದ್ರು ರಿಲೇ ಇರ್ತಿತ್ತು ಆಮೇಲೆ ಹಗ್ಗ ಜಗ್ಗಾಟ ಇರ್ತಿತ್ತು ಲೆಮನ್ ರೈಸ್ ಇರ್ತಿತ್ತು ಲೆಮನ್ ಸ್ಪೂನ್ ಇರ್ತಿತ್ತು ಇದೇ ಥರ ಆಮೇಲೆ ರಿಂಗ್ ಎಸಿಯೋದು ಅದು ಹಿಡಿಯೋದು ಶಟ್ಲ್ಕಾಕ್ ಇರ ಶಟ್ಲ್ಕಾಕ್ ಎಸೆಯೋದು ಮತ್ತೆ ಶಟ್ಲ್ಕಾಕ್ ಹಿಡ್ಕೊಳ್ಳೋದು ಇದೇ ಥರ ಮಾಡ್ತಾಯಿದ್ದನು ಇದೇ ಥರ ಆಟವೂ ಆಡ್ತಾಯಿದ್ದನು ಅದು ನಮ್ಮ ಸ್ಕೂಲ್ಗಳಲ್ಲಿ ಆಡಿಸ್ತಿದ್ದ ಆಟ ಈಚೆ ಬಂದರೆ ಲಗೋರಿ ಆಡೋದಾಗಿರ್ಲಿ ಆಮೇಲೆ ಮ ಇದು ಕ್ರಿಕೆಟ್ ಆಡೋದಾಗಿರ್ಲಿ ಅವಾಗಷ್ಟು ಬರ್ತಾಯಿರ್ಲಿಲ್ಲ ಕ್ರಿಕೆಟ್ ಹಿಡ್ಕೊ ಕ್ರಿಕೆಟ್ ಆಡೋದಕ್ಕೆ ಸುಮಾರಾಗಿ ಒಂದು ಲೆವೆಲ್ಗೆ ಕ್ರಿಕೆಟ್ನ ಆಡ್ತಾಯಿದ್ದನು ಇನ್ನು ಅಂತ ಹೇಳ್ಕೊಳ್ಳೋ ಮಟ್ಟಕ್ಕೆ ಕ್ರಿಕೆಟ್ ಏನು ಇರಲಿಲ್ಲ ಕ್ರಿಕೆಟ್ ಆಡಿ ಮುಗ್ಸಿದ ಮೇಲೆ ನಮಗೆ ನೆಕ್ಸ್ಟು ಇದು ಆಮೆ ಆಟ ಅಂತ ಬರ್ತಿತ್ತು ಕಾಲ ಹತ್ರ ಕಲ್ಲು ಇಡ್ಕೊಂಡು ಎಸೆಯೋದು ಬಸ್ವನ್ ಕಲ್ಲು ಅಂತಲೂ ಆಡ್ತಾಯಿದ್ವಿ ಮತ್ತೆ ಊರು ಚೆಂಡು ಅಂತ ಚೆಂಡು ಎಸ್ಕೊಂಡು ಆಡೋದು ಆಟ ಆಗಿರಲಿ ಈ ಥರ ಎಲ್ಲ ಆಡಿ ಖುಷಿಪಟ್ಟು ಎಲ್ಲ ಮಾಡಿದ್ದೀವಿ ಎಲ್ಲ ಮಾಡಿ ನೆಕ್ಸ್ಟು ನಮಗೆ ಅದನಂತ್ರ ಎಲ್ಲನೂನು ಮುಗಿಸ್ಕೊಂಡು ಹೈಸ್ಕೂ ಒಂದು ಒಂದು ಆರನೇ ಕ್ಲಾಸಿಗೆ ಬಂದ್ವಿ ಅಲ್ಲಿ ಥ್ರೋಬಾಲ್ ಅಂತ ಇತ್ತು ಥ್ರೋಬಾಲ್ ಆಡ್ತಿದ್ವಿ ಅದರ ಸ್ಕಿಲ್ಗಳನ್ನ ನಮ್ಮ ಪಿಟಿ ಮಾಷ್ಟ್ರು ಹೇಳ್ಕೊಡ್ತಾಯಿದ್ರು ಆ ಥ್ರೋಬಾಲ್ ಆಡಿ ನಾವು ಗೆಲ್ತಾಯಿದ್ವಿ ಥ್ರೋಬಾಲ್ ಆಡಿ ಥ್ರೋಬಾಲಲ್ಲಿ ಏನು ಅಂತ ಅಂದ್ರೆ ನಮಗೆ ಬಂದು ಬಾಲ್ನ ಎಸಿ ಹಿಡ್ಕೊಂಡು ಎಸಿಬೇಕು ವಾಪಸ್ಸು ಬಾಲ್ ಕೆಳಗಡೆ ಬೀಳ ಬೇಕು ಅಂದರೆ ಅದು ಅಪೊಸಿಟ್ ಟೀಮಲ್ಲಿ ಬೀಳಬೇಕಿರೋದು ಇದೇ ತರ ಎಲ್ಲ ಟೈಮಲ್ಲೂ ಮಾಡಿದ್ರು ಅಷ್ಟು ಮಾಡಿದ್ರು ಅದಾದ್ಮೇಲೆ ನಮಗೆ ಅಲ್ಲಿಗೆ ಮುಗೀತದು ಅಲ್ಲಿಗೆ ಮುಗಿದ್ಮೇಲೆ ನನಗೆ ಅದು ಆಟ ಗೊತ್ತಾಯಿತು ಹೆಂಗೆ ಅಂತ ಅದಾದ್ಮೇಲೆ ಅದರಲ್ಲಿ ತಾಲ್ಲೂಕು ಮಟ್ಟ ಹೋಬ್ಳಿ ಮಟ್ಟ ಮತ್ತೆ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಈ ಥರ ಇತ್ತು ಇದ್ರಲ್ಲಿ ಆರನೇ ಕ್ಲಾಸಲ್ಲಿ ಜಿಲ್ಲಾ ಮಟ್ಟದ ತನಕ ಏ ರಾಜ್ಯ ಮಟ್ಟದ ತನಕ ಹೋದ್ವಿ ಆಮೇಲೆ ಏಳ್ನೇ ಕ್ಲಾಸಲ್ಲಿ ವಾಲಿಬಾಲ್ ಆಡಿದೆ ನಾನು ವಾಲಿಬಾಲಲ್ಲಿ ಕೂಡ ನಾನು ರಾಜ್ಯ ಮಟ್ಟದ ತನಕ ಹೋದೆ ಬಟ್ ಎಂಟನೇ ಕ್ಲಾಸಲ್ಲಿ ಕಬಡ್ಡಿ ಆಡಿದೆ ಕಬಡ್ಡಿ ನನಗೆ ಜಿಲ್ಲಾ ಮಟ್ಟದಲ್ಲೇ ಸೋತೋಯಿತು ಇದಾದ್ಮೇಲೆ ನನಗೆ ಖೋಖೋ ಹೇಳಿಕೊಟ್ರು ನಮ್ಮ ಸರು ಖೋಖೋ ಹೇಳಿದಾಗ ಖೋಖೋ ನನಗೆ ಬರ್ತಾ ಇರ್ಲಿಲ್ಲ ಖೋಖೋ ಕಲಿತೆ ಅದು ತಾಲ್ಲೂಕು ಮಟ್ಟದಲ್ಲಿ ಅಪೊಸಿಟ್ಟು ಟೀಮು ಚೆನ್ನಾಗಿರೋದ್ರಿಂದ ನಮಗೆ ಅದು ಸೋತು ಹೋಯಿತು ಅಲ್ಲಿಂದ ನಾವು ಅದನ್ನು ಬಿಟ್ಟೆ ಮತ್ತೆ ಥ್ರೋಬಾಲ್ಗೆನೇ ಹೋದೆ ಥ್ರೋಬಾಲ್ ಎಲ್ಲ ವರ್ಷವೂ ಆಡ್ಕೊಂಡು ಬಂದೆ ಒಂದು ವರ್ಷವೂ ಮಿಸ್ ಮಾಡಿರಲಿಲ್ಲ ಜೊತೆಗೆ ವಾಲಿಬಾಲ್ ಆಗಿರಲಿ ಅಥ್ವಾ ಸಣ್ಣ ಪುಟ್ಟ ಈ ಖೋಖೋ ಆಗಿರಲಿ ಈ ರನ್ನಿಂಗ್ ಆಗಿರಲಿ ತಟ್ಟೆ ಎಸೆತ ಆಗಿರಲಿ ಮತ್ತೆ ಗುಂಡು ಎಸೆತ ಆಗಿರಲಿ ಈ ಥರ ಎಲ್ಲ ಥರ ಆಟಗಳನ್ನೂ ಆಡ್ತಿದ್ದೆ ನಾನು ಆ ಗುಂಡು ಎಸೆತದಲ್ಲಿ ನನಗೆ ಚಾಮರಾಜನಗರದಲ್ಲಿ ಬಿದ್ದಾಗ ಅದರಲ್ಲಿ ಜಿಲ್ಲಾ ಮಟ್ಟದ ತನಕನೂ ಹೋಗಿದ್ದೆ ಅದರಲ್ಲಿ ಪ್ರಥಮ ಬಹುಮಾನ ಬಂದಿತ್ತು ಅದಾದಮೇಲೆ ಜಿಲ್ಲ ಮಟ್ಟ ಮುಗ್ಸಿದ್ಮೇಲೆ ನನಗೆ ತಾಲ್ಲೂಕು ಮಟ್ಟ ಅಂತ ಬಂತು ತಾಲ್ಲೂಕು ಮಟ್ಟ ಆದಮೇಲೆ ಮತ್ತೆ ರಾಜ್ಯ ಮಟ್ಟ ಅಂತ ಬಂತು ರಾಜ್ಯ ಮಟ್ದಲ್ಲಿ ಕೂಡ ಥ್ರೋಬಾಲಲ್ಲಿಯೂ ತುಂಬ ಯಶಸ್ವಿ ಒಂದು ಸುಮಾರು ಹದಿನೈದು ಹದಿನಾರು ಮೆಡಲ್ಗಳನ್ನ ನಾನು ಥ್ರೋಬಾಲ್ನಲ್ಲೇ ಪಡ್ಕೊಂಡಿದ್ದೀನಿ ಥ್ರೋಬಾಲ್ನಲ್ಲೇ ಪಡ್ಕೊಂಡಿದ್ದೀನಿ ಅದಾದ್ಮೇಲೆ ಹತ್ತನೇ ಕ್ಲಾಸ್ ಮುಗಿದು ಅದು ಆಟಗಳೆಲ್ಲ ನಿಲ್ಲಿತು ಅಂತ ಅಂದ್ಕೊಂಡೆ ನೆಕ್ಸ್ಟು ಕಾಲೇಜಿಗೆ ಹೋದೆ ಕಾಲೇಜಲ್ಲೂ ಕೂಡ ನಾನು ಬಿಡಲಿಲ್ಲ ಥ್ರೋಬಾಲ್ ಆಡಿದೆ ಅದರಲ್ಲು ಏನೋ ಒಂದು ಸಾಧನೆ ಸಾಧನೆ ಮಾಡಿದೆ ಥ್ರೋಬಾಲಲ್ಲಿ ಕಾಲೇಜಲ್ಲೂ ಕೂಡ ನಾನು ರಾಜ್ಯ ಮಟ್ಟದ ತನಕ ಹೋಗಿ ಅಲ್ಲಿ ಎರಡನೇ ಬಹುಮಾನವನ್ನು ಪಡ್ಕೊಂಡೆ ತಾಲೂ ಅದು ರಾಜ್ಯ ಮಟ್ಟ ನಮಗೆ ಚಿಕ್ಮಗ್ಳೂರಲ್ಲಿ ಬಿದ್ದಿತ್ತು ಅಲ್ಲಿ ಚೆನ್ನಾಗಿ ಆಡಿದೆ ಪ್ರೈಝ್ ಬಂತು ಆ ಆಮೇಲೆ ಸೆಕೆಂಡ್ ಬಹುಮಾನ ಬಂತು ಕಾಲೇಜಲ್ಲಿ ಓದೋದಕ್ಕೆ ಪ್ರಾಧಾನ್ಯತೆ ಕೊಡಬೇಕು ಅಂತ ಅಂದರು ಅದಕ್ಕೆ ನಾನು ಫಸ್ಟ್ ಇಯರಲ್ಲಿ ಆಡಿದೆ ಅದಾದ್ಮೇಲೆ ಸೆಕೆಂಡ್ ಇಯರ್ಗೆ ಜಿಲ್ಲಾ ಮಟ್ಟದ ತನಕ ಆಡಿದ್ವಿ ಜಿಲ್ಲಾ ಮಟ್ಟದಲ್ಲಿ ತೃತೀಯ ಬಹುಮಾನ ಬಂತು ಆದ್ದರಿಂದಾಗಿ ನಾವು ಅಲ್ಲಿ ಸೋತು ಬಿಟ್ವಲ್ಲ ಅದರಿಂದ ನಾವು ನೆಕ್ಸ್ಟು ಕಂಟಿನ್ಯೂ ಮಾಡೋಕೆ ಹೋಗಲಿಲ್ಲ ಇವಾಗ ಏನಂತಂದ್ರೆ ನಾವು ಏನು ಮಾಡಿದ್ವಿ ಮೊದಲು ಅದೇ ಮೆಡಲ್ ಆಗಲಿ ಸರ್ಟಿಫಿಕೇಟ್ ಆಗಲಿ ಪ್ರತಿ ಒನ್ನೊಂದೂ ನಮಗೆ ಅವಾಗಿಂದ ಕೂಡ ಕಲೆಕ್ಟ್ ಮಾಡಿ ಎಲ್ಲವೂ ಇಟ್ಕೊಂಡಿದ್ದೀನಿ ನಾನು ಎಲ್ಲ ಕೂಡ ಇದೆ ನಾವೇನು ಮಾಡಿದ್ದೀವಿ ಇಲ್ಲಿವರೆಗೆ ಏನೇನು ಮುಗ್ಸಿದ್ದೀವಿ ಪ್ರತಿಯೊಂದು ಆಟ ಆಡಿರೋದಾಗಲಿ ಅತಿ ಹೆಚ್ಚು ನಾನು ಪ್ರಶಸ್ತಿನಾಗಲಿ ಮೆಡಲ್ ಆಗಲಿ ಪಡ್ಕೊಂಡಿರೋದು ಥ್ರೋಬಾಲಲ್ಲಿ ಹಂಗೆ ಫುಟ್ಬಾಲ್ ಆಡಿದ್ದೀನಿ ವಾಲಿಬಾಲ್ ಆಡಿದ್ದೀನಿ ಖೋಖೋ ಆಡಿದ್ದೀನಿ ಇದೆಲ್ಲ ನಮ್ಮ ತಾಲ್ಲೂಕಲ್ಲಿ ನಮ್ಮ ಡಿಸ್ಟಿಕ್ಕಲ್ಲಿ ಆಡುವಂಥ ಆಟಗಳಾಗಿರುತ್ತೆ ಗಲ್ಸ್ ಅಂತ ಇಲ್ಲ ಹುಡುಗ್ರು ಅಂತ ಇಲ್ಲ ಹುಡುಗೀರು ಅಂತ ಇಲ್ಲ ಯಾರಾದರೂ ಕೂಡ ಆಡ್ಬೋದು ನಾವು ಅದೇ ಥರ ಎಲ್ಲ ಥರದಲ್ಲಿ ಎಲ್ಲರ ಜೊತೆಯೂ ಸೇರಿಕೊಂಡು ಎಲ್ಲ ಥರದ ಆಟಗಳನ್ನೂ ಆಡಿ ನಾನು ಇನ್ನೂ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದೀನೆಂದ್ರೆ ನಾನು ಅಷ್ಟೊಂದು ಮೆಡಲ್ನ ಪಡ್ಕೊಂಡಿದ್ದೀನಿ ಅಂತ ನಾನು ಖುಷಿಯಾಗಿ ಹೇಳ್ಕೊಳ್ತಿದ್ದೀನಿ ಅಷ್ಟೊಂದು ಮೆಡಲ್ ಆಗಲಿ ಸರ್ಟಿಫಿಕೇಟ್ ಆಗಲಿ ಒಂದು ಯಾವುದೇ ಎಜುಕೇಷನಲ್ಲಾಗಲಿ ಅಂದರೆ ನಾನು ರಸಪ್ರಶ್ನೆ ಆಗಲಿ ಪಿಕ್ ಆ್ಯಂಡ್ ಸ್ಪೀಚಲ್ಲಿ ಆಗಲಿ ಯಾವುದೇ ಥರ ಎಲ್ಲ ಥರದಲ್ಲೂ ಕೂಡ ನಾನು ಅದನ್ನು ಪಡ್ಕೊಂಡಿದ್ದೀನಿ ನಾನು ಎಜುಕೇಷನಲ್ಲಿ ಅದನ್ನ ಮಾಡಿಲ್ಲ ಇದನ್ನ ಮಾಡಿಲ್ಲ ಆ ತರ ಏನಿಲ್ಲ ಎಲ್ಲ ಇದು ಅದರಲ್ಲೂ ಎಲ್ಲ ಥರದಲ್ಲೂ ಭಾಗವಹಿಸಿದ್ದೀನಿ ಇದರಲ್ಲೂ ಅಷ್ಟೇ ನಾನು ಎಲ್ಲ ಥರದಲ್ಲೂ ಭಾಗವಹಿಸಿ ಸ್ಪೋರ್ಟ್ಸಲ್ಲಿ ಪ್ರತಿಯೊಂದರಲ್ಲು ನಮ್ಮ ಪಿಟಿ ಮಾಷ್ಟ್ರು ಸಪೋರ್ಟ್ ಮಾಡಿ ನನಗೆ ಹೇಳ್ಕೊಟ್ಟಿದ್ದಾರೆ ಈಗ ಕ್ರಿಕೆಟ್ ಆಗಿರಲಿ ಖೋಖೋ ಆಗಿರಲಿ ಕ್ರಿಕೆಟ್ ಆಡಿದ್ದೀನಿ ಆದರೆ ಅದನ್ನು ಇನ್ನೂ ನಾವು ತಾಲ್ಲೂಕು ಲೆವೆಲ್ಲು ಡಿಸ್ಟಿಕ್ ಲೆವೆಲ್ಲು ಆ ಥರ ಏನೂ ಮಾಡಿಲ್ಲ ನಾನು ಮಾಮೂಲಿ ಸ್ಕೂಲಲ್ಲಿ ಆಡಿದ್ದೀವಿ ಕಬಡ್ಡಿ ಆಡಿದ್ದೀವಿ ಕಬಡ್ಡಿಯಲ್ಲಿ ಬಿದ್ದು ಎಲ್ಲ ಎದ್ದು ಅದನ್ನ ಒಂಥರ ಮನೋರಂಜನೆಯಾಗಿ ಪಡ್ಕೊಂಡಿದ್ದೀವಿ ಮತ್ತೆ ಕಬಡ್ಡಿನ ನಾವು ಆಡಿದ್ವಿ ಒಂದ್ಸಲ ಬಟ್ ಅದು ಫಸ್ಟ್ ಟೈಮ್ ಆಡಿದಾಗ ಫಸ್ಟ್ ಸಲನೇ ಅದು ಆಟ ಸೋತ್ಬಿಟ್ವಿ ಆದ್ದರಿಂದ ನಮ್ಗೆ ಬೇಜಾರಾಗಿ ಕಬಡ್ಡಿನ ಮುಂದುವರ್ಸೋಕೆ ಹೋಗ್ಲಿಲ್ಲ ಹಾಗಾಗಿ ನಾವು ಎಷ್ಟೇ ಸೋತರೂನು ಪ್ರಯತ್ನಪಟ್ಟು ಪದೇ ಪದೇ ಆಡಿ ಒ ಗೆದ್ದಿರೋದು ಅಂದರೆ ಥ್ರೋಬಾಲ್ ಒಂದೇನೆ ನಮ್ಮ ಹೆ ನಮ್ಮ ಸ್ಕೂಲ್ ಹೆಸ್ರು ಥ್ರೋಬಾಲ್ ಒಂದಕ್ಕೇನೆ ಫೇಮಸ್ ಆಗಿರೋದು ರಾಜ್ಯ ಮಟ್ಟ ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ನಮ್ಮ ಸ್ಕೂಲಲ್ಲಿ ಆ ಸ್ಪೋರ್ಟ್ಸ್ಗೆ ಹೆಸ್ರಾಗಿದೆ ಹಾಗಾಗಿ ನಾನು ನನ್ನ ಸ್ಪೋರ್ಟ್ಸ್ ಬಗ್ಗೆ ಹೆಮ್ಮೆಯಿಂದ ನಾ ಅಷ್ಟು ಮೆಡಲ್ ತಗೊಂಡಿದ್ದೀನಿ ಅಂತ ಹೇಳ್ಕೊಳ್ತೀನಿ ಇದು ಬಿಟ್ಟರೆ ಇನ್ನೂ ಆಟಗಳು ಅಂದರೆ ಮನೆಗಳಲ್ಲಾಡಿರೋ ಆಟಗಳಾಗಿರ್ಬೋದು ಈಚೆ ಗ್ರೌಂಡಲ್ಲಿ ಚಿಕ್ಕಮಕ್ಳಾಗಿದ್ದಾಗ ಕಪ್ಪೆ ಗುಪ್ಪದು ಅಥವಾ ಓಡೋದು ಅಥವಾ ಬ್ಯಾಡ್ಮಿಟನ್ನು ಶೆಟ್ಲುಕಾಕು ಈ ಥರ ಆಟಗಳನ್ನ ಆಡಿದ್ದೀನಿ ಇನ್ನೂ ಕೆಲವೊಂದು ಆಟಗಲನ್ನ ಆಡಿ ಎಲ್ಲನೂ ಮಾಡಿ ಎಲ್ಲ ತುಂಬ ಖುಷಿಯಾಗಿ ಎಲ್ಲ ಆಟಗಳನ್ನೂ ಆಡಿದ್ದೀನಿ ಇದೇ ಥರ ಸ್ಪೋರ್ಟ್ಸಲ್ಲಿ ಇನ್ನು ಮುಂದೆ ಮಾಡಬೇಕು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನೂ ಕಂಟಿನ್ಯೂ ಮಾಡಬೇಕು ಸ್ಪೋರ್ಟ್ಸ್ನ ಬಟ್ ಆ ಕ್ರಿಕೆಟ್ ಆಡಬೇಕು ಬಟ್ ಅದು ಅಂದ್ರೆ ಬೇರೆ ಇಂಟರ್ನ್ಯಾಷನಲ್ ಲೆವೆಲ್ಗೆಲ್ಲ ಅಂದರೆ ಹೋಗೋಕ್ಕಾಗಲ್ಲ ಸ್ಕೂಲ್ ಹಂತಕ್ಕೆ ಏನಿದೆ ನಮಗೆ ಕಾಲೇಜ್ ಹಂತಕ್ಕೆ ಅಂಥ ಆಟಗಳನ್ನ ನಾವು ಆಡಬೇಕಾಗುತ್ತೆ ಅಂಥ ಆಟಗಳನ್ನ ನಾನು ಆಡ್ತಾಯಿದ್ದೀನಿ ಹಾಗಾಗಿ ನನಗೆ ಖೋ ಕೊಬ್ಬು ಖೋಖೋ ಆಗಲಿ ಕಬಡ್ಡಿ ಆಗಲಿ ರನ್ನಿಂಗ್ ಆಗಲಿ ಶಾರ್ಟ್ಪುಟು ಡಿಸ್ಕಸು ಶಾರ್ಟ್ಪುಟ್ನ ಪ್ರ್ಯಾಕ್ಟೀಸ್ ಮಾಡಿದ್ದಾಗಿರಲಿ ಲಾಂಗ್ ಜಂಪ್ ಆಗಿರಲಿ ಹೈ ಜಂಪ್ ಆಗಿರಲಿ ಎಲ್ಲ ಲಾಂಗ್ ಜಂಪ್ ಹೈ ಜಂಪ್ ಎಲ್ಲ ಚೆನ್ನಾಗಿ ಆಡಿದ್ದೀನಿ ಚೆನ್ನಾಗಿ ಮಾಡಿದ್ದೀನಿ ಅದನ್ನೆಲ್ಲ ಹಾಗಾಗಿ ಏನು ಅದ್ರ ಬಗ್ಗೆ ನಾನೇನು ತಲೆನೂ ಕೆಡ್ಸ್ಕೊಳ್ತಿಲ್ಲ ಎಲ್ಲದ್ರಲ್ಲು ಪ್ರಶಸ್ತಿ ಅನ್ನೋದೊಂದು ಬಂದಿಲ್ಲ ಲಾಂಗ್ ಜಂಪ್ ಹೈ ಜಂಪ್ಗಳಲ್ಲಿ ಆದರೂನು ಪರ್ವಾಗಿಲ್ಲ ಆಡಿದ್ದಿನಲ್ಲ ಅದಕ್ಕೆ ಅದರಿಂದ ನಮಗೆ ಸಾಂತ್ವಾನ ಅಂತ ಅಂದ್ಬಿಟ್ಟು ನಮಗೆ ಸರ್ಟಿಫಿಕೆ ಯಾಕಂದ್ರೆ ಭಾಗವಹಿಸಿದ್ವಲ್ಲ ಅದಕ್ಕೋಸ್ಕರ ಒಂದೊಂದು ಸರ್ಟಿಫಿಕೇಟ್ಗಳನ್ನ ಕೊಟ್ಟಿದ್ದಾರೆ ಆ ಸರ್ಟಿಫಿಕೇಟ್ಗಳನ್ನ ನಾನು ಜೋಪಾನವಾಗಿ ಮೆಡಲ್ಸ್ಗಳಾಗಲಿ ಸರ್ಟಿಫಿಕೇಟ್ಗಳಾಗಲಿ ಟ್ರೋಫಿಗಳಲ್ಲಾಗಲಿ ನಾನು ಅದನ್ನು ನಮ್ಮ ಕಬೋರ್ಡಲ್ಲಿ ನಾನು ಎತ್ತಿಟ್ಕೊಂಡಿದ್ದೀನಿ ಇಷ್ಟು ಸರ್ಟಿಫಿಕೇಟ್ಗಳನ್ನ ನಾನು ಗಳಿಸಿದ್ದೀನಿ ಖೋಖೋ ಕಬಡ್ಡಿ ಎಲ್ಲ ಥರನೂ ಆಟ ಆಡಿದ್ದೀನಿ ಎಲ್ಲ ಥರನೂ ಆಡಿ ಎಂಜಾಯ್ ಮಾಡಿ ಮನೋರಂಜನೆಗೆ ಬಳಸಿದ್ದೀನಿ